ಹಾಂ ಹೌದು ಏನು ಬೇಕಿತ್ತು ಹಾಂ ಹೌದಾ ಹೇಳಿ ಯಾವ್ದು ನಿಮ್ಮದು ಇದು ಯಾವ್ದು ಬ್ಯಾಂಡ್ ಹೌದಾ ಎಷ್ಟು ಹ್ಞೂ ಹೌದಾ ಅಂದರೆ ಎಲ್ಲವು ಯಾವ್ಯಾವ ಎಷ್ಟು ಕೇಸ್ ಬೇಕು ಈಗ ಯಾವ್ಯಾವ ಬ್ರ್ಯಾಂಡ್ ಬೇಕು ಹಾಂ ಓಕೆ

ಹಾಂ ಹೌದು

ಜೊತೆಗೆ ಓಡ್ಕಾ ಮತ್ತು ಇನ್ನು ತುಂಬ ಥರ್ದೂ ವೈನ್ಸ್ ಎಲ್ಲ ಇದ್ದಾವೆ ಬಿಯರೆಲ್ಲ ಮತ್ತು ಇದಾವೆ ಯಾವ ಥರ ನಿಮಗ್ ಬೇಕು ಅಂತೆಲ್ಲ ಹೇಳಿ ಇನ್ನು ಹಾಂ ಸರಿ ಓಕೆ ಯಾವ ಥರ ಬೇಕು ಎಷ್ಟು ಬೇಕು ಅಂತ ಈಗ ನಾಳೆ ಬೆಳಗ್ಗೆನೆ ನಾವಿದ್ದಾಗ ಬನ್ನಿ ಅಂಗಡಿಗೆ ಬಂದು ಮಾತಾಡ್ಕಂಡು ಬಿಲ್ ಪೇಮೆಂಟ್ ಮಾಡ್ಕೊಂಡು ಹೋಗ್ಬೋದರಂತೆ ಯಾವ ಥರ ಬೇಕೋ ಇನ್ನು ಈಗ ಈಗ ನಿಮ್ಗೆ ಯಾವ ತಾರಿಖು ಬೇಕು ಐಯು ಐಟಮ್ಸು ಬಿಯರೆಲ್ಲ

ಹಾಂ ಸರಿ ಎಮ್ ಆರ್ ಎಮ್ ಆರ್ ಪಿ ರೇಟ್

ಸರಿ ಅದು ಎಮ್ ಆರ್ ಪಿ ರೇಟಲ್ಲೆ ಹಾಕೊಡಣ ನೀವು ಅದೇ ಬನ್ನಿ ಮಾತನಾಡಿ ನಿಮ್ಮ ಇದು ನಿಮ್ಮ ಫ್ಯಾಮಿಲಿ ಇದುನ್ನ ಫಂಕ್ಷನ್ ಎಲ್ಲಿ ಮಾಡ್ತೀರಿ ಯಾವ ಜಾಗದಲ್ಲಿ ಮಾಡ್ತಿರ ಅಂದರೆ ಬಿಐಓ ಐಟಮ್ಸ್ ನಾವೇ ತಂದ್ಕೊಡಲಿ ಬೇಕಾ ಅಥ್ವ ನೀವೇ ತಗೋಂಡು ಹೋಗ್ತೀರಾ ಏನು ಅಂತ ಹ್ಞೂ ಸರಿ ಓಕೆ ಲೊಕೇಶನ್ ಎಲ್ಲಾ ಹಾಕಿ ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಥ್ವಾ ಓಕೆ ಆನ್ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಥ್ವಾ ಬರ್ತೀರಾ ಹಾಂ ಸರಿ